ನೀವು ವಂದನಾ ಮೇಡಮ್ ಅವರಾ ಅದೇ ನಮಗೆ ನಿಮ್ಮ ರೈತರು ತಾನೇ ನೀವು ಅದೇ ನಮಗೆ ಸ್ವಲ್ಪ ಬಾಳೆಹಣ್ಣು ಬೇಕಾಗಿತ್ತು ನಾಳೆ ಪೂಜೆ ಇರೋದರಿಂದ ಅದೇ ನಮಗೆ ನಂಜನಗೂಡು ರಸ ಬಾಳೆಹಣ್ಣು ಬೇಕು ಮ್ಯಾಮ್ ಹ್ಞೂ ಇವಾಗ ನಮ್ಗೆ ಬೇಕಾಗಿತ್ತಲ್ಲ ಅದೇ ಬಾಳೆಹಣ್ಣು ಹ್ಞೂ ಸರಿ ನಮ್ಮ ಸರಿ ಮೇಡಮ್ ನಮಗೆ ಇವಾಗ ಏಲಕ್ಕಿ ಬಾಳೆಹಣ್ ಬೇಕಾಗಿತ್ತು ನಾಳೆ ಎಂಟು ಗಂಟೆಗೆ ಪೂಜೆ ಇರೋದರಿಂದ ಒಂದು ಸ್ವಲ್ಪ ಆರು ಗಂಟೆಗೇ ಕೊಡ್ತೀರಾ ತೊಗೊಂಡ್ಬಂದು ನಮ್ಮದು ಕೊಳ್ಳೆಗಾಲ ಅಂಬೇಡ್ಕರ್ ಬೀದಿ ಮೇಡಮ್ ನೀವೇ ತೊಗೊಂಡು ಬಂದು ಕೊಡಿ ಮೇಮ್ ನಾವು ಆಟೋ ಚಾರ್ಜ್ ಅದೆಲ್ಲ ಕೊಡ್ತೀವಿ ಹಾಂ ಹಾಂ ಸರಿ ಮೇಡಮ್ ತ್ಯಾಂಕ್ ಯು ಹಾಂ

ಹ್ಞೂ ಸರಿ ಸರಿ ಮೇಡಮ್ ನಮಗೆ ಒಂದು ಕೆ ಜಿ ಬೇಕಾಗಿದೆ ನಾಳೆ ಪೂಜೆಗೆ ಅದಕ್ಕೆ ಆರು ಗಂಟೆ ಒಳಗೆ ತಗೊಂಡು ಬಂದು ಕೊಡಿರಿ ಹಾಂ ಸರಿ ಹಾಂ ಸರಿ ಸರಿ ಮೇಡಮ್ ಆದರೆ ಒಂದು ಐದು ಕೆ ಜಿನೆ ತೊಗೊಂಡು ಬನ್ನಿ ಹಾಂ ಹಾಂ ಸರಿ ಮೇಡಮ್ ತ್ಯಾಂಕ್ ಯು